ಮೇಡಮ್ ನಾವು ಶಾಪ್ಕೀಪರು ನಮ್ಮ ಹತ್ತಿರ ಟೊಮ್ಯಾಟೊ ನಮ್ಮ ಹತ್ತಿರ ಟೊಮ್ಯಾಟೊ ಲೇಡಿ ಫಿಂಗರ್ ಆ್ಯಪಲ್ ಗ್ರೇಪ್ಸ್ ಅವೆಲ್ಲ ಇದಾವೆ ಮ್ಯಾಮ್ ಹಾಂ ಟೊಮ್ಯಾಟೊ ಫಿಫ್ಟಿ ಮ್ಯಾಮ್ ಕೆಜಿ

ಕ್ಯಾರಟ್ ಟ್ವೆಂಟಿ ಫೈವ್ ಮ್ಯಾಮ್ ಕೆಜಿ ಹಾಂ ಹೌದಾ ಮ್ಯಾಮ್ ಆಯಿತು ಬಿಡಿರಿ ಮ್ಯಾಮ್ ಒಂದು ಐ ಒಂದು ಐದು ಹತ್ತು ರೂಪಾಯಿ ಬಿಡ್ತೀವಿ ಹಾಂ ಇದೆ ಮ್ಯಾಮ್ ನಿಮ್ಗೆ ಯಾವ ಥರ ವೆಜೆಟೇಬಲ್ಸ್ ಬೇಕೋ ಅದು ಅವೆಲ್ಲ ಇದಾವೆ ಮ್ಯಾಮ್

ಹಾಂ ಬದ್ನೇಕಾಯಿ ಬದ್ನೇಕಾಯಿ ಐವತ್ತು ರೂಪಾಯಿ ಕೆಜಿ ಮ್ಯಾಮ್ ಹಾಂ ಇವಾಗ ಬದ್ನೇಕಾಯಿ ಜಾಸ್ತಿ ರೇಟ್ ಇದಾವೆ ಮ್ಯಾಮ್

ಟ್ವೆಂಟಿ ಏಯ್ಟ್ ತರ್ಟಿ ಆಗೋಲ್ಲ ಮ್ಯಾಮ್ ಟ್ವೆಂಟಿ ಏಯ್ಟ್ ತರ್ಟಿ ಆಗೋಲ್ಲ ಮ್ಯಾಮ್ ಫಾರ್ಟಿ ಫಾರ್ಟಿ ಹಾಂ ಆಯಿತು ಮ್ಯಾಮ್ ಆಯಿತು ಮ್ಯಾಮ್ ಹಾಂ ಮ್ಯಾಮ್ ನಾವು ಮಾರ್ನಿಂಗ್ ಬೆಳಗ್ಗೆಯಿಂದ ಸಾಯಂಕಾಲವರಿಗೆ ಇರ್ತೀವಿ ಮ್ಯಾಮ್ ಆಯಿತು ಮ್ಯಾಮ್ ಮೂರು ಗಂಟೆ ಮೇಲೆ ಬನ್ರಿ ಮ್ಯಾಮ್ ಹಾಂ ಓಕೆ ಮ್ಯಾಮ್